ನಮಸ್ತೆ ನಿಮ್ಮ ರಾಜ್ಯ ಸಾಮುದಾಯದ ಸಾಂಸ್ಕೃತಿಕ ಸಾಂಪ್ರದಾಯಿಕ ಉಡುಗೆ ಬಟ್ಟೆಗಳು ಆಭರಣ ಕುರಿತು ನಮಗೆ ಹೇಳಿ ಅಂತ ಕೇಳಿದ್ದಾರೆ ಹೇಳಬೇಕೆಂದರೆ ನಾನು ಜಿ ಎಸ್ ಬಿ ಸಮಾಜದ ಅಂದರೆ ಜಿ ಎಸ್ ಬಿ ಅಂದರೆ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಒಬ್ಬ ಮಹಿಳೆಯಾಗಿ ಅದು ಸ್ವಲ್ಪ ನಮ್ಮ ಅನಾರೋಗ್ಯ ಅದು ಇದು ಇರುವುದರಿಂದ ಅಂದರೆ ಹೆಚ್ಚು ಅನುಕೂಲವಿಲ್ಲದ ಮಧ್ಯಮ ವರ್ಗದ ಮಹಿಳೆಯಾಗಿದ್ದರಿಂದ ಸರಕಾರದಿಂದ ನನಗೆ ಸಿಕ್ಕಿದ ಐದು ಜನತಾ ಕಾಲೋನಿಯಲ್ಲಿ ಇದ್ದ ಜನತಾ ಕಾಲೋನಿಯ ಐದು ಸೆನ್ಸ್ ಜಾಗದಲ್ಲಿ ನಾನು ವಾಸಿಸುತ್ತಿದ್ದೇನೆ ಹೇಳಬೇಕೆಂದರೆ ಜಿ ಎಸ್ ಬಿ ಸಮುದಾಯದಲ್ಲಿ ಬಟ್ಟೆ ಆಭರಣ ಎಲ್ಲವೂ ಸ್ವಲ್ಪ ಭಿನ್ನವಾಗಿ ಇರುತ್ತದೆ ನಮಗೆ ಅಂದರೆ ನಮ್ಮದೇ ಆದ ಸಂಸ್ಕಾರಗಳು ಅಂದರೆ ಒಂದು ಎಲ್ಲ ಅನುಕೂಲಸ್ಥರು ಮಾಡುವಂಥ ಷೋಡಶ ಅಂದರೆ ಹದಿನಾರು ಥರದ ಸಂಸ್ಕಾರಗಳು ನಮ್ಮ ಸಾಮುದಾಯದಲ್ಲಿ ಇವೆ ಆದರೆ ಅದಕ್ಕೆ ತಕ್ಕಂತೆ ನಮಗೆ ಅನುಕೂಲವಿದ್ದರೆ ಮಾತ್ರ ಅದನ್ನೆಲ್ಲ ಮಾಡಿಕೊಂಡು ಬರಲು ಸಾಧ್ಯವಾಗುತ್ತದೆ ಅದು ಇಲ್ಲದವರು ಬೇರೆ ನೋಡಿಕೊಂಡು ಅಲ್ಪ ಸ್ವಲ್ಪ ಮಟ್ಟಿಗೆ ಸಮಾಧಾನಪಟ್ಟು ಅವು ನಮಗೆ ನಮ್ಮ ಸಮಾಜದಲ್ಲಿ ಹೇಗೆ ನಮಗೆ ಅವರು ಸುಧಾರಿಸಿಕೊಂಡು ಹೋಗುತ್ತಾರೋ ಆ ಥರ ನಾವು ಜೀವನ ಮಾಡಲಿಕ್ಕೆ ಸಾಧ್ಯವಿದೆ ಯಾಕೆಂದರೆ ಜಿ ಎಸ್ ಬಿ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡುವ ಅಂದರೆ ಸ್ವಾಭಿಮಾನದಿಂದ ಜೀವನ ಕಡೆಯುವ ಅವರಿಗೆ ಒಂದು ಇದನ್ನು ದೇವರೇ ಕೊಟ್ಟಿದ್ದಾರೆ ಎಂದು ಹೇಳಬಹುದು ಹಾಗಾಗಿ ಜಿ ಎಸ್ ಬಿ ಸಮಾಜದಲ್ಲಿನ ಸಂಸಾರಗಳು ಇನ್ನು ಇಂದಿನ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಅಂದರೆ ಒಬ್ಬರಿಗೊಬ್ಬರು ಎಲ್ಲರೂ ಸಹಾಯ ಮಾಡುತ್ತಿರುವುದರಿಂದ ಪ್ರತಿಯೊಬ್ಬರಿಗೂ ಸ್ವಲ್ಪ ಅನುಕೂಲವಾಗಿದೆ ಹಾಗಾಗಿ ಹೇಳಬೇಕೆಂದರೆ ಇವರ ಅಡುಗೆ ಉಡುಗೆ ತೊಡುಗೆ ಪ್ರತಿಯೊಂದು ಭಿನ್ನವಾಗಿ ಇದ್ದರೂ ನೋಡುಗರಿಗೆ ಏನೊಂದು ಅಂದರೆ ಹೇಳಬೇಕಂದರೆ ಜಿ ಎಸ್ ಬಿ ಸಾಮ್ ಸಮಾಜದವರು ಸ್ವಲ್ಪ ಸರಳವಾಗಿ ಇರುವ ವ್ಯಕ್ತಿಗಳು ಎಂದು ಹೇಳಬಹುದು ಯಾಕೆಂದರೆ ಒಂದು ಪೂಜಾ ಮಂದಿರ ಅಂದರೆ ದೇವಸ್ಥಾನಕ್ಕೆ ಹೋಗಬೇಕೆಂದರೆ ಅವರು ಒಂದು ಗಂಡಸರಾದರೆ ಪಂಚೆಯನ್ನೇ ಉಟ್ಟುಕೊಂಡು ಹೋಗಬೇಕು ಹೆಂಗಸರಾದರೆ ಸೀರೆಯನ್ನೇ ಉಟ್ಟುಕೊಂಡು ಹೋಗಬೇಕು ಹೀಗೆ ಮಕ್ಕಳಾದರೆ ಅವರು ಲಂಗ ದಾವಣಿ ಅಂದರೆ ಒಟ್ಟಿನಲ್ಲಿ ಹೇಳಬೇಕೆಂದರೆ ಇಡೀ ಮೈ ಕಾಣದಂತಹ ಒಂದು ಚೆಂದದ ತೊಡುಗೆಯನ್ನು ಹಾಕಬೇಕು ಎಂಬ ನಿಯಮವಿದೆ ಆ ಥರ ಕೆಲವರು ಅದನ್ನು ಅನುಸರಿಸಿ ಅದೇ ತರಹ ಬರುತ್ತಾರೆ ಇದು ನೋಡುವವರಿಗೂ ಚೆಂದವಾಗಿರುತ್ತದೆ ಮತ್ತೆ ಸಮಾಜದಲ್ಲಿ ನಮಗೆ ಒಂದು ಒಳ್ಳೆಯ ಇದು ಬೆಲೆಯೂ ಬರುತ್ತದೆ ಹಾಗೆಯೇ ಜಿ ಎಸ್ ಬಿ ಸಮಾಜದಲ್ಲಿ ಉಡುಗೆ ತೊಡುಗೆಗಳು ಭಿನ್ನವಾಗಿ ಅಂದರೆ ನಮ್ಮ ಸಮುದಾಯದಲ್ಲಿ ಒಂದು ಮಹಿಳೆಯನ್ನು ನೋಡುವಾಗಲೇ ಗುರುತಿಸಬಹುದು ಅಂದರೆ ಅವಳು ಗೃಹಿಣಿಯಾಗಿದ್ದರೆ ಅಂದರೆ ಮಹಿಳೆ ಅಂದರೆ ಒಂದು ಮದುವೆಯಾದ ಹೆಂಗಸು ಹೇಗಿರ್ತಾಳೆಂದರೆ ನಮ್ಮದರದಲ್ಲಿ ಮುಖ್ಯವಾಗಿ ಎಷ್ಟೇ ಅನುಕೂಲ ಇಲ್ಲದಿದ್ದವರು ಕೂಡ ಒಂದು ಕರಿಮಣಿ ಮತ್ತು ಮಂಗಳಸೂತ್ರ ಅಂದರೆ ಮಂಗಳಸೂತ್ರ ಅಂದರೆ ಹನ್ನೆರಡು ಹವಳಗಳು ಇರುವ ಒಂದು ಸರ ಅದನ್ನು ಅವಳಿಗೆ ಮದುವೆಯ ದಿನ ಅವಳ ಗಂಡ ಕಟ್ಟುವ ತಾಳಿ ಅದಕ್ಕಾಗಿ ಅದಕ್ಕೆ ಮಂಗಳಸೂತ್ರ ಎಂದು ಕರೆಯುತ್ತಾರೆ ಹಾಗೆಯೇ ತವರು ಮನೆಯವರ ಕಡೆಯಿಂದ ಅವಳ ತಾಯಿ ಅವಳಿಗೆ ಒಂದು ಕರಿಮಣಿಯನ್ನು ಕೊಡುತ್ತಾರೆ ಹೀಗಾಗಿ ಎಷ್ಟೇ ಅನುಕೂಲ ಇಲ್ಲದಿದ್ದರೂ ಈ ಎರಡು ಸರಗಳನ್ನು ಜಿ ಎಸ್ ಬಿ ಸಾಮದ ಸಮಾಜದವರು ಹೆಚ್ಚಾಗಿ ಬಳಸುತ್ತಾರೆ ಅಂದರೆ ಅದನ್ನು ನೋಡಿದಾಗಲೇ ಅವರು ಜಿ ಎಸ್ ಬಿ ಸಮಾಜಕ್ಕೆ ಸೇರಿದವರು ಎಂದು ನೋಡಿದ ಕೂಡಲೇ ಗೊತ್ತಾಗುತ್ತದೆ ಅದೇ ಅವರ ಆಭರಣಗಳು ಮತ್ತೆ ಉಳಿದವು ಅವರ ಅನುಕೂಲಕ್ಕೆ ತಕ್ಕಂತೆ ಹಾಕುವಂಥದ್ದು ಇದು ಎರಡು ಇದ್ದರೆ ಅವರಿಗೆ ತುಂಬ ಈ ಸ ಪವಿತ್ರವಾದ ಅಂದರೆ ಇದು ಎರಡು ಸರಗಳು ಅವರಿಗೆ ತುಂಬ ಒಂದು ರೀತಿಯಲ್ಲಿ ಹೇಳಬೇಕಂದರೆ ಅವರ ಗೆ ದೇವಸ್ಥಾನಕ್ಕೆ ಬರುವಾಗ ಅದನ್ನು ನೋಡಿದಾಗಲೇ ಅವರಿಗೆ ಗೊತ್ತಾಗ್ತದೆ ಮತ್ತು ಇದಕ್ಕೆ ತುಂಬ ಒಂದು ಬೆಲೆ ಅಂತ ಹೇಳಬಹುದು ಆ ಥರನೂ ಅವರಿಗೆ ಸಮಾಜ ಕೊಡುತ್ತದೆ ಸರಳ ಸುಂದರವಾಗಿರುವ ಸಮಾಜದಲ್ಲಿ ನಮ್ಮ ಜಿ ಎಸ್ ಬಿ ಸಮಾಜದವರು ಒಂದು ರೀತಿಯಲ್ಲಿ ಅನನ್ಯವಾಗಿ ಸ್ವಾಭಿಮಾನದಿಂದ ಗೌರವದಿಂದ ಬಾಳಿ ಬದುಕುತ್ತಿದ್ದಾರೆ ಎಂದು ಹೇಳಿಕೊಳ್ಳಿಕ್ಕೆ ನನಗೆ ತುಂಬ ಹೆಮ್ಮೆಯಾಗುತ್ತದೆ ಯಾಕೆಂದರೆ ಇಂದಿನ ಸಮಾಜದಲ್ಲಿ ಎಲ್ಲ ವರ್ಗದವರಿಗೂ ಸಾಧಾರಣವಾಗಿ ಮನೆಯದ್ದು ಅಡುಗೆ ಎಲ್ಲ ಹಿಡಿಯುವುದಿಲ್ಲ ಹೊರಗೆ ಹೋಗಿಯೇ ತಿನ್ನುವುದೆಲ್ಲ ಜಾಸ್ತಿ ಜಿ ಎಸ್ ಬಿ ಸಮಾಜದಲ್ಲಿ ಹೆಚ್ಚು ಕಡಿಮೆ ಎಲ್ಲ ಮನೆಯಲ್ಲೇ ತಯಾರು ಮಾಡಿ ತಿನ್ನುವವರು ಗೌರವದಿಂದ ಬದುಕುವವರೇ ಜಾಸ್ತಿ ಹಾಗಾಗಿ ನನ್ನ ಮಕ್ಕಳಿಗೂ ಅದೇ ಸಂಸ್ಕಾರವನ್ನು ನಾನು ಕೊಟ್ಟಿರುತ್ತೇನೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಮ್ಮ ಸಮಾಜದಲ್ಲಿ ನಮಗೆ ನೆಮ್ಮದಿ ಇದೆ ಎಂದು ಹೇಳಬಹುದು ಇಲ್ಲಿಗೆ ನಾನು ಮುಗಿಸ್ತೇನೆ